ಒಂಬತ್ತು ಲಕ್ಷ ಎಂಬತ್ತೆಂಟು ಸಾವಿರದ ಆರುನೂರ ತೊಂಬತ್ತೈದು ಏಳು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ನೂರ ನಲ್ವತ್ತೆರಡು ಹನ್ನೊಂದು ಸಾವಿರದ ಐನೂರ ಎಂಬತ್ತೆರಡು ಒಂಬತ್ತು ಲಕ್ಷ ಐವತ್ತೊಂದು ಸಾವಿರದ ಒಂಬೈನೂರ ಅರುವತ್ತಾರು ಐವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆಂಟು